ನಾನು ಮೊದಲನೇ ಪ್ರಾಡೆಕ್ಟ್ ಅಂದರೆ ವಸ್ತು ಅದನ್ನು ನಾನು ಆನ್ಲೈನಲ್ಲಿ ಆರ್ಡ್ರು ಮಾಡಿರೋದು ಅದೊಂದು ಕ್ಯಾಮೆರಾ ಫೋ ಕ್ಯಾಮ್ರಾ ನನಗೆ ಒಂದು ಕ್ಯಾಮ್ರಾ ತೊಗೊಂಬೇಕು ಅನ್ನೋದು ಒಂದು ಭಾಳ ಆಸೆಯಿತ್ತು ನಾನು ಭಾಳ ಅಂಗಡಿಯಲ್ಲಿ ನೋಡಿದೆ ಕ್ಯಾಮ್ರಾಗಳಲ್ಲಿ ವಿವಿಧ ಕ್ಯಾಮ್ರಾಗಳು ಎಲ್ಲೂ ಸಿಗೋದಿಲ್ಲ ಅಂದರೆ ನಾನು ಇರೋ ಊರಿನಲ್ಲಿ ಕ್ಯಾಮರಕ್ಕೇ ಬೇ ಒಂದು ಅಂಗಡಿ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನನಗೆ ಒಂದು ವಿಭಿನ್ನವಾದ ಕ್ಯಾಮ್ರಾ ಬೇಕಿತ್ತು ಒಂದು ಫೋಟೋಗ್ರಫಿಗೆ ಅದಕ್ಕೋಸ್ಕರ ನಾನು ಆನ್ಲೈನ್ ಒಂದು ಬೆಸ್ಟ್ ಅಂತ ಹೇಳಿ ಒಂದು ಆನ್ಲೈನಲ್ಲಿ ಎಲ್ಲ ರೀತಿಯ ಕ್ಯಾಮರಾವನ್ನ ನೋಡಿದೆ ಅದರಲ್ಲಿ ಅದ್ರಲ್ಲಿ ಅವರು ಬೇರೆ ಬೇರೆ ಕಂಪ್ನಿಗಳ ಕ್ಯಾಮೆರಾ ಆಮೇಲೆ ಅದ್ರದ್ದು ವೈವಿಧ್ಯತೆ ಆಮೇಲೆ ಅದರ ಮೆಗಾ ಪಿಕ್ಸಲ್ ಅಂತ ಹೇಳ್ತಾರಲ್ಲ ಅದು ಎಲ್ಲ ಒಂದು ವಿ ಸ್ ಒಂದು ಸ್ಪೆಸಿಫಿಕೇಶನ್ ಚೆನ್ನಾಗಿ ಇತ್ತು ಇರತ್ತೆ ಅದ್ರಲ್ಲಿ ಅದೇ ಅಂಗಡಿಯಲ್ಲಿ ಮಾರಾಟಕ್ಕೋಸ್ಕರ ಮಾತ್ರ ಇಟ್ಟಿರ್ತಾರೆ ಅಲ್ಲಿ ಅವ್ರು ಅದಷ್ಟು ಡೀಟೇಲ್ಸ್ ಗೊತ್ತಿರೋಲ್ಲ ಹಂಗಂತ ಹೇಳಿ ಒಂದು ಸಿಟಿಯಲ್ಲಿ ಹೋಗಿ ಒಂದು ಕ್ಯಾಮೆರನ್ನ ತಗೊಳೋಕೆ ಕ್ಯಾಮೆರಾ ಅಂಗಡಿ ಇದ್ದಿರುತ್ತೆ ಅಲ್ಲಿ ತೊಗೊಳ್ಬೋದು ಬಟ್ ನಂಗೆ ಇಲ್ಲಿ ಒಂದು ಕೂತಕಡೆ ಮನೆಯಲ್ಲೇ ನನಗೊಂದ್ ಕ್ಯಾಮರಾ ಫೋನ್ ಆರ್ಡ್ರ್ ಮಾಡೋದಕ್ಕೆ ಒಂದು ಆನ್ಲೈನ್ ಒಂದು ಒಳ್ಳೆಯ ಆಪ್ಷನ್ ಆಯ್ತು ನನಗೆ ಅದರಿಂದ ನಾನು ಒಂದು ಕ್ಯಾಮೆರಾ ಫೋನನ್ನು ಆರ್ಡ್ರು ಮಾಡಿದೆ ಅಲ್ಲಿ ನನಗೆ ಹೇಗಿತ್ತು ಅದೇ ರೀತಿಯಲ್ಲಿ ಒಳ್ಳೆಯ ಪ್ಯಾಕಿಂಗ್ ಆಗಿ ನನಗೆ ಮನೆ ಬಾಗಿಲಿಗೆ ನಮ್ಮ ಎಡ್ರೆಸಿಗೆ ನಾನು ಹೇಳಿದ ಸಮಯದಲ್ಲಿ ಬಂದು ಡೆಲಿವರಿ ಆಯಿತು ಆಮೇಲೆ ಇನ್ನು ನಾನು ಕ್ಯಾಮರಾವನ್ನ ಅದನ್ನ ಯೂಸ್ ಮಾಡಬೇಕಾದ್ರೆ ನನಗೆ ಹೇಗ್ ಬೇಕೋ ಅದೇ ರೀತಿಯಲ್ಲಿ ಅವ್ರು ಎಲ್ಲ ಇದು ಎಲ್ಲ ಕಳ್ಸಿಕೊಟ್ಟಿರೋ ಹಾಗೆ ಅದೇ ರೀತಿ ನನಗೆ ಒಂದು ಕ್ಯಾಮೆರಾ ಫೋನ್ ಸಿಕ್ತು ಮತ್ತು ಅದು ಭಾಳ ಬಾಳಿಕೆನೂ ಬಂತು ಚೆನ್ನಾಗೇ ಫೋಟೋಗ್ರಫಿಗೆ ನಾನು ತಗೊಂಡೋಗ್ಬೇಕಾದ್ರೆ ಅದ್ರುದ್ದು ಹೇಗೆ ನನಗೆ ಬೇಕಾಗಿದ್ದು ಅದೇ ರೀತಿ ಒಂದು ಛಾಯಾಚಿತ್ರವನ್ನು ತೆಗೆದುಕೊಡ್ತಿತ್ತು ಆ ಲೆಕ್ದಲ್ಲಿ ನನಗೆ ಒಂದು ಆನ್ಲೈನಲ್ಲಿ ಒಂದು ಯಾವುದೇ ಒಂದು ಎಲ್ಲೂ ಸಿಗದೇ ಅನ್ನದು ಇದ್ದಾಗ ಅಲ್ಲಿ ಆಡ್ರ್ ಮಾಡಿ ತಗೊಳೋದು ನನಗೆ ಒಂದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಆರ್ಡ್ರು ಮಾಡೋಕ್ಕೆ ಒಂದು ಒಳ್ಳೆಯ ಸ್ಥಳ ಅದು ಆ ಲೆಕ್ಕಕ್ಕೆ ಅದು ನನಗೆ ಒ ಫಸ್ಟ್ ನನ್ನ ಪಾಸಿಟೀವು ಎಕ್ಸ್ಪೀರಿಯನ್ಸ್ ಅಂದರೆ ಅದ್ರ ಬಗ್ಗೆ ಹೇಳ್ಬೋದು